ಈಗಿನ ಕಾಲದಲ್ಲಿ ಎಲ್ಲ ತಂತ್ರಜ್ಞಾನಗಳು ಸಹ ಎಲ್ಲ ಬಂದು ತುಂಬ ಸಮಸ್ಯೆಗಳನ್ನು ಎದುರಿಸ್ತೇವೆ ಹಿಂದಿನ ಕಾಲದಲ್ಲಿ ಇದ್ದಂತ ಕಲ್ಲುಗಳಾಗಿರ್ಬೋದು ಅಕ್ಕಿ ಅಕ್ಕಿ ಇದು ಮಾಡಲಿಕ್ಕೆ ಆಗಿರ್ಬೋದು ಆದರೆ ಈಗಿನ ಕಾಲದಲ್ಲಿ ಅದಕ್ಕೋಸ್ಕರ ಮಿಕ್ಸಿ ಗ್ರೈಂಡರ್ ಈ ಥರದ್ದೆಲ್ಲ ಬಂದಿದೆ ಹೊಸ ಹೊಸ ಸಮಸ್ಯೆ ಅಂದರೆ ಈಗಿನ ಕಾಲದಲ್ಲಿ ಟವರ್ಗಳೆಲ್ಲ ಅಲ್ಲಲ್ಲಿ ಟವರ್ಗಳು ಇದು ಪಕ್ಷಿ ಆಗಿರ್ಬೋದು ದನಕರುಗಳೆಲ್ಲ ಅಲ್ಲೇ ಕಟ್ಟಿ ಸಮಸ್ಯೆಗಳು ವಿದ್ಯುತ್ತಿಗೆ ಇದರದ್ದು ಸಮಸ್ಯೆಗಳು ಬರುತ್ತಿವೆ ಹಾಗೆಯೇ ಹಿಂದಿನ ಕಾಲ ಈಗ ಯಾವುದೇ ಬಟ್ಟೆ ಒಗೆಯುವುದಾಗಿರ್ಬೋದು ಎಲ್ಲಾನು ಗ್ರೈಂಡರ್ ಮಿ ಇದು ವಾಷಿಂಗ್ ಮಿಷಿನ್ಗ್ ಆಗಿರ್ಬೋದು ಎಲ್ಲಾವು ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಿವೆ ಹಿಂದಿನ ಕಾಲದಲ್ಲಿ ಕಲ್ಲಿನಲ್ಲೇ ಬಟ್ಟೆ ಒಗೆದು ಹಾಕುದು ಹಾಗೆಯೇ ಯಾವುದೇ ಇರ್ಬೋದು ಈಗಿನ ತಂತ್ರಜ್ಞಾನ ಎಲ್ಲ ಮುಂದುವರೆದಿದೆ ಹಾಗೆಯೇ ನಾವು ಟವರ್ಗಳನ್ನೇ ನೋಡಿರ್ಬೋದು ಈಗ ಈಗ ಎಲ್ಲ ತಂತ್ರಜ್ಞಾನಗಳೆಲ್ಲ ಟವರ್ ಆಗಿರ್ಬೋದು ಏನೇ ಇದ್ರು ಮಿಷನರಿಯೇ ವಸ್ತುಗಳಾಗಿದೆ ಆ ಥರದಲ್ಲಿ ಈಗ ಆ ಥರದಲ್ಲಿ ಈಗ ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ಬರುವುದರಿಂದ ತುಂಬ ತುಂಬ ಜನಕ್ಕೆ ತುಂಬ ತೊಂದರೆಯಾಗುತ್ತೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಯಾವುದೇ ವಸ್ತು ಆಗಿರ್ಬೋದು ಈಗ ಯಾರು ಅದನ್ನು ಯೂಸ್ ಮಾಡುವುದಿಲ್ಲ ಹಿಂದೆ ಮುಂಚಿನ ಕಾಲದಲ್ಲೆ ಎಲ್ಲ ಜಾಸ್ತಿಯಾಗಿ ಯೂಸ್ ಮಾಡುತ್ತಾರೆ ಆ ಥರ ಆಗಿರ್ಬೋದು ಹಾಗು ಹಿಂದಿನ ಕಾಲದಲ್ಲಿದ್ದಂತ ಗಾಡಿ ಆಗಿರ್ಬೋದು ಯಾವುದು ಈಗ ಟೆಕ್ನಾಲಜಿ ಪ್ರಕಾರವಾಗಿ ಎಲ್ಲ ಮಿಷನರಿಯೇ ಆಗಿದೆ